ಕುಟುಂಬದೊಂದಿಗೆ ಕಾಲ ಕಳೆಯುವ ಸ್ಥಳಗಳು ಯಾವುದು ಅಂದರೆ ದಕ್ಷಿಣ ಕನ್ನಡದಲ್ಲಿ ಮಾನಸ ಎರಡನೇದಾಗಿ ಪಿಲಿಕುಳ ಹಾಗೆಯೇ ರಂಗ ಮಂದಿರಗಳು ಮಂಗಳೂರಲ್ಲಿದೆ ಸುರತ್ಕಲ್ಲಲ್ಲಿ ಆಮೇಲೆ ಮಂಗಳೂರಿನ ನೆಹರು ಮೈದಾನದಲ್ಲಿ ಕರಾವಳಿ ಉತ್ಸವ ಅಂತ ನ ನಡೆಯುತ್ತೆ ಅಲ್ಲಿ ಹೋಗಲು ಯಾವುದೇ ಪ್ರವೇಶಾತಿ ಇರುವುದಿಲ್ಲ ಹಾಗೆಯೇ ಈ ಕಡೆ ಮುಲ್ಕಿ ಹತ್ತಿರ ಸುಖಾನಂದ ಶೆಟ್ಟಿ ಪಾರ್ಕಿದೆ ಸಸಿಹಿತ್ಲು ಬೀಚಿದೆ ಕುಟುಂಬ ಸಮೇತರಾಗಿ ಈ ಸ್ಥಳಗಳಿಗೆ ಭೇಟಿ ನೀಡ್ಬೋದು ಅನಂತರ ಬಪ್ಪನಾಡು ದೇವಸ್ಥಾನ